ಪ್ರಥಮವಾಗಿ ಹೇಳಬೇಕು ಅಂತ ಹೇಳಿದರೆ ಕನ್ನಡ ಭಾಷೆ ಅಂತ ಹೇಳಿದ್ರೆನೆ ನಂಗೆ ತುಂಬಾ ತುಂಬಾ ತುಂಬಾ ಇಷ್ಟ ನಾನು ಕನ್ನಡದಲ್ಲಿ ತುಂಬಾ ಲೇಖನಗಳ್ನ ಬರ್ದಿದ್ದೀನಿ ಮತ್ತು ಕವಿತೆಗಳನ್ನ ಕೂಡ ಪ್ರಸ್ತುತ ಪಡ್ಸಿದ್ದೀನಿ ಜಡ್ಜ್ಗಳ ಮುಂದೆ ಅದಕ್ಕೆ ನನಗೆ ಕೆಲವ್ದು ಅದಕ್ಕೆ ಬಹುಮಾನ ಬಂದಿದೆ ಕೆಲವ್ದಿಕ್ಕೆ ಬಂದಿಲ್ಲ ಯಾವುದೇ ಥರ ಬೇಜಾರು ಕೂಡ ಇಲ್ಲ ಯಾಕಂದರೆ ನಂಗೆ ಕನ್ನಡ ಭಾಷೆ ಅಂದರೇನೆ ತುಂಬಾ ಇಷ್ಟ ಕನ್ನಡ ಭಾಷೆಯಲ್ಲಿ ಯಾವ್ದಾದರು ಗಾದೆ ನಂಗೆ ಇಷ್ಟ ಅಂತ ಹೇಳಿದರೆ ಅದು ಹುಚ್ಚಿ ಆದರೂ ತಾಯಿ ನೀರಾದರು ಮಜ್ಜಿಗೆ ಅಂತ ನಾನು ಚಿಕ್ಕ ವಯ್ಸಲ್ಲಿ ಇದ್ದಾಗ ನಮ್ಮಮ್ಮ ಈ ಗಾದೆನ ನಂಗೆ ಹೇಳ್ಕೊಟ್ಟಿದ್ದರು ಎಷ್ಟು ಅರ್ಥಪೂರ್ಣವಾಗಿದೆ ಅಂತೇಳಿದರೆ ಮುಂಚಿತವಾಗಿ ಹೇಳ್ಬೇಕು ಅಂದ್ರು ಗಾದೆ ಅಂತ ಹೇಳಿದರೆ ಒಂದೂ ನಾವು ಪಾ ಸ್ಕೂಲ್ನಲ್ಲಿ ಕಲಿಯುವಂಥ ಪಾಠಗಳಲ್ಲ ಗಾದೆ ಅಂತು ಗಾದೆ ಅಂತೇಳಿದರೆ ಜನರಿಂದ ಜನ್ರಿನ ಬಾಯಿಗೆ ಬಂದಿರುವಂಥ ಒಂದು ಮಾತು ಅದು ನುಡಿಗಟ್ಟನ್ನ ನಾವು ಗಾದೆ ಅಂತ ಹೇಳ್ತೀವಿ ಸೊ ನನಗೆ ಇಷ್ಟ ಆಗಿರೋದು ಅಂತ ಹೇಳಿದ್ರೇನೆ ಹುಚ್ಚಿ ಆದರೂ ತಾಯಿ ನೀರಾದರು ಮಜ್ಜಿಗೆ ಅನ್ನುವಂಥ ಒಂದು ಗಾದೆ ಈ ಗಾದೆ ಎಷ್ಟು ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಹೇಳಿದರೆ ತಾಯಿ ಹುಚ್ಚಿ ಆದರು ನಮಗೆ ತಾಯಿನೆ ಅಲ್ಲವಾ ಅವಳು ಎ ಹುಚ್ಚಿ ಆಗಿ ರೋಡ್ ಬೀದಿ ಬೀದಿಲಿ ಅಲಿತಾ ಇದ್ದರೂ ಕೂಡ ಅವ್ಳ ನಮಗೆ ತಾಯಿ ಅವಳಲ್ಲಿ ಇರುವಂತಹ ಒಂದು ಕರುಳ ಬಳ್ಳಿ ಅಂತ ಹೇಳ್ತೀವಿ ಅಲ್ಲಾ ಆ ಬಳ್ಳಿಯ ಒಂದು ಸಂಬಂಧ ಯಾವತ್ತಿಗೂ ಕಡ್ಮೆನೆ ಆಗೋದಿಲ್ಲ ಆ ಪ್ರೀತಿ ಮಮತೆ ಕರುಣೆ ವಾತ್ಸಲ್ಯ ಇನ್ನು ಏನೇನು ತಾಯಿಯ ಬಗ್ಗೆ ವರ್ಣಿಸಕೆ ನಮಗೆ ಪದಗಳೇ ಇಲ್ಲ ಅಂತ ಹೇಳ್ಬೋದು ಅಂತ ಒಂದು ತಾಯಿ ಹುಚ್ಚಿ ಆಗಿ ಬೀದಿಲಿ ಅಲಿತ ಇದ್ದರೂನು ಅವಳಿಗೆ ಬುದ್ಧಿಮಾಂದ್ಯತೆ ಇದ್ದರೂನು ಅಥ್ವ ಅವ್ಳ ನೋಡೋಕೆ ಚಂದ ಇಲ್ಲ ಅಂದ್ರುನು ಅವ್ಳ ಹೇಗಿದ್ದರೂನು ನಮ್ಗ ತಾಯಿ ಅಲ್ಲವಾ ಅವ್ಳ ಪ್ರೀತಿಗೆ ಯಾವತ್ತು ಕೊರತೆ ಕೊಡೋದಿಲ್ಲ ಅವಳಿಗೆ ಊಟ ತಿನ್ನಕೆ ಅನ್ನ ಇಲ್ಲ ಅಂತ ಹೇಳಿದರೂ ಕು ಅಂತ ಹೇಳಿದರೂನು ಕೂಡ ನಮ್ಗೋಸ್ಕರ ಅಂತ ಎತ್ತಿಡ್ತಾಳೆ ಅವಳಿಗೆ ಸ್ವಾರ್ಥ ಇಲ್ದಿರುವಂಥ ಒಂದು ಜೀವ ಪ್ರಪಂಚದಲ್ಲಿ ಇದೆ ಅಂತ ಹೇಳಿದ್ರೆ ಅದೇ ತಾಯಿ ಮತ್ತು ಇನ್ನೊಂದು ನೀರಾದರು ಮಜ್ಜಿಗೆ ಅಂತ ನಿ ಮಜ್ಜಿಗೆಗೆ ನಾವು ಎಷ್ಟೇ ನೀರು ಹಾಕಿದ್ರು ಒಂದು ಲೀಟ್ರ್ ಮಜ್ಗೆಗೆ ನಾವು ಐದು ಲೀಟ್ರ್ ನೀರು ಹಾಕಿದ್ದರೂನು ಕೂಡ ಆ ಮಜ್ಗೆ ಒಂದು ಸತ್ವ ಅದು ಕಳ್ಕೊಳ್ಳೊದಿಲ್ಲ ಹಾಗೆನೇ ಹೆ ನಾವು ಇದನ್ನ ಈ ಗಾದೆನ ಯಾಕೆ ಬಳ್ಸ್ತೀವಿ ಅಂತ ಹೇಳಿದರೆ ಅಂದರೆ ಅದ್ರ ಸತ್ವವನ್ನು ಅದು ಕಳ್ಕೊಳ್ಳೋದಿಲ್ಲ ಅಂದರೆ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದರೆ ನಾನು ಚಿಕ್ಕ ವಯಸ್ಸಲ್ಲಿ ಇರುವಾಗ ನಮ್ಮ ಸ್ಕೂಲ್ ಮೇಷ್ಟ್ರು ಒಂದು ಇ ನಿಮ್ಮ ನಿಮಗೆ ಯಾವ್ದು ಕನ್ನಡ್ದಲ್ಲಿ ಗಾದೆ ಗೊತ್ತು ಅಂತ ಕೇಳಿದರು ಅವಾಗ ನಾನು ಕೂಡ ಈ ಗಾದೆನ ಪ್ರಸ್ತುತ ಪಡ್ಸಿದ್ದೆ ಅವ್ರ ಮುಂದೆ ಹುಚ್ಚಿ ಆದರೂ ತಾಯಿ ನೀರು ಆದರೂ ಮಜ್ಜಿಗೆ ಅಂದರೆ ಇದೇನು ಅರ್ಥ ಕೊಡುತ್ತೆ ಅಂತ ಹೇಳಿದರೆ ನಾವು ನಮ್ಮ ನಮ್ಮ ತನವನ್ನ ಯಾವತ್ತು ಬಿಟ್ಟು ಕೊಡ್ಬಾರದು ಈಗ ಒಂದು ಉದಾಹರಣೆ ಕೊಡೋದಾದರೆ ನಾನು ಇವಾಗ ನಾನು ಈಗ ಕನ್ನಡ್ದೋಳು ಯಾವುದೋ ಫಾರಿನ್ನು ಅಮೇರಿಕಕೆ ಹೋಗ್ಬಿಡ್ತೀನಿ ಅಲ್ಲಿದ್ದು ಇಂಗ್ಲೀಷ್ ಕಲ್ತು ಬಿಡ್ತೀನಿ ನಾನು ಹಾ ಹಾಗಾದರೆ ನನಗೆ ಕನ್ನಡ ನನ್ಗ ಕನ್ನಡ ಬರ್ದಿರೋ ಥರ ನಾಟಕ ಮಾಡ್ಬೋದೆ ಹೊರತು ನನಗೆ ಕನ್ನಡ ಮರೆತು ಹೋಗ್ಬಿಡತ್ತೆ ಅದು ಮರೆತು ಹೋಗುವಂಥ ಭಾಷೆ ನನ್ನಮ್ಮ ಮಾತೃಬಾಷೆ ಕನ್ನಡ ಮರೆತು ಹೋಗುವಂಥ ಭಾಷೆನಾ ಅಲ್ವೆ ಅಲ್ಲ ಹಾಗಾಗಿ ನಮ್ಮ ತಾಯಿ ಕೂಡ ಹೇಗೇ ಇದ್ದರೂನು ಅವಳನ್ನ ನಾವು ಪ್ರೀತಿಯಿಂದ ನೋಡ್ಕೋಬೇಕು ಅವಳು ನಮಗೆ ಎಷ್ಟು ಪ್ರೀತಿಯನ್ನ ಕೊಡ್ತಿದ್ದಾಳೆ ಅಂತ ಕೊಡ್ತಿದ್ದಾಳೆ ಅಂತ ಅದ್ರ ಸತ್ವವನ್ನ ಅರ್ತ್ಕೊಳ್ಳಬೇಕು ಅನ್ನೋದನ್ನ ಈ ತಾಯಿ ಮತ್ತು ಮಜ್ಜಿಗೆಯ ಮೇಲೆ ಒಂದು ಆ ಗಾದೆಯನ್ನ ಇಟ್ಟು ಹಿರಿಯರು ನಮಗೆ ಹೇಳ್ಕೊಟ್ಟಿರುವಂಥ ಒಂದು ಮಾತು ಇದನ್ನು ನಾವು ಎಷ್ಟೇ ದೊಡ್ಡವ್ರು ಆದರೂ ಶ್ರೀಮಂತ್ರು ಆದರು ಬಡವರ್ ಆದರೂ ಯಾವುದೇ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಈ ಗಾದೆ ಮಾತನ್ನ ಇಟ್ಕೊಂಡು ನಮ್ಮ ಸತ್ವವನ್ನ ಮರಿಯದೆ ನಮ್ಮ ತಾಯಿಗೆ ಪ್ರೀತಿ ಬೆಲೆ ಕೊಡುವದ ಅಂತಾಗ್ದೆ ಆಗಿರ್ಬೋದು ನಾವು ದಿನನಿತ್ಯ ಬಳಸುವಂಥ ಪದಾರ್ಥಗಳ ಮೇಲೆ ಪ್ರೀತಿ ಗೌರವ ಕೊಡುವಂಥದ್ದು ಇರ್ಬೋದು ಇದೆಲ್ಲದನ್ನು ನಾವು ಪ್ರೀತಿಯಿಂದ ಮಾಡ್ದಾಗ ನಮ್ಮ ಏನು ಸ್ವಂತ ಸತ್ವ ಅಂತ ಇದೆಯಲ್ಲ ಅದನ್ನ ನಾವು ಕಳ್ದ್ಕೊಳ್ಳೋದಿಲ್ಲ ಅಂತ ಹೇಳದಕ್ಕೆ ಈ ಗಾದೆ ಮಾತನ್ನ ನಮಗೆ ಹಿರಿಯರು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ನನಗೆ ಇಷ್ಟವಾದ ಕನ್ನಡದಲ್ಲಿ ಇಷ್ಟವಾಗಿರುವಂಥ ಗಾದೆ ಅಂತ ಹೇಳಿದರೆ ಹುಚ್ಚಿ ಆದರೂ ತಾಯಿ ನೀರು ಆದರೂ ಮಜ್ಜಿಗೆ ಅಂತ ಹೇಳ್ತಾ ನನ್ನ ಎರಡು ಮಾತ್ಗಳ್ನ ಮುಗ್ಸ್ತಾ ಇದ್ದೇನೆ ಧನ್ಯವಾದಗಳು